ಗ್ರಾಮೀಣ ಭಾಗದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಸರ್ಕಾರ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಅಂದರೆ ಅವರಿಗೆ ಶಾಲೆಯಲ್ಲಿಯೇ ಪುಸ್ತಕವನ್ನು ವಿತರಣೆ ಮಾಡುವಂಥದ್ದು ಅವರಿಗೆ ಚೀಲವನ್ನು ನೀಡುವಂಥದ್ದು ಹಾಗೇ ಶಾಲಾ ಯೂನಿಫಾರ್ಮನ್ನು ಕೊಡುವಂಥದ್ದು ಹೀಗೆ ಅವರಿಗೆ ಏನು ಆರ್ಥಿಕ ವ್ಯವಸ್ಥೆಯ ತೊಂದರೆ ಇದೆ ಅಂಥವರಿಗೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡ್ತಾ ಇದೆ ಸರ್ಕಾರ ಧನದ ರೂಪದ ಮೂಲಕ ಅವರಿಗೆ ಸ್ಕಾಲರ್ಷಿಪ್ ಇರಬಹುದು ಹೀಗೆ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಹೋಗಲಿಕ್ಕೆ ಕೇಳುವುದಿಲ್ಲ ಅಂತ ಹೇಳಿದರೆ ಅವರಿಗೆ ಆ ಒಂದು ಏಜಲ್ಲಿ ಅವರಿಗೆ ಅಷ್ಟು ತಿಳಿದಿರುವುದಿಲ್ಲ ಹಾಗೆ ಮನೆಯವರ ಒಂದು ಬೆಂಬಲ ಕೂಡ ಇರಬೇಕಾಗ್ತದೆ ಮನೆಯವರು ಹೇಗೆ ಮಕ್ಕಳಿಗೆ ಹೇಳಿಕೊಡ್ತಾರೆ ಅವರನ್ನು ಹೇಗೆ ಬೆಳೆಸ್ತಾರೆ ಅದು ಕೂಡ ಒಂದು ಕಾರಣ ಆಗ್ತದೆ ಹಾಗೆ ಇನ್ನೊಂದು ಅಂತ ಹೇಳಿದರೆ ಕೆಲವು ಮಕ್ಕಳಿಗೆ ಶಾಲೆಗೆ ಹೋಗಲು ಅ ಆಸಕ್ತಿ ಇರೋದಿಲ್ಲ ಅವರಿಗೆ ಆಟ ಆಡಲಿಕ್ಕೆ ಮನಸ್ಸಿರ್ತದೆ ಅಥವಾ ಅವರಿಗೆ ಇನ್ನೇನೋ ಕೆಲಸ ಮಾಡಲಿಕ್ಕೆ ಇಷ್ಟ ಇರ್ತದೆ ಹಾಗಾಗಿ ಇದು ಕೂಡ ಒಂದು ಕಾರಣ ಆಗಿರಬಹುದು